ಹಲೋ ಫೋಟೋಗ್ರಾಫರ್ ಅವರಾ ನಮಗೆ ಒಂದು ಫೋಟೋಗ್ರಾಫೀ ಮಾಡಬೇಕಿತ್ತು ನಮ್ಮ ಮನೇಲಿ ಒಂದು ಫಂಕ್ಷನ್ಗೆ ನೀವು ಯಾವ್ದು ಯಾವ್ದು ಎಲ್ಲ ಫೋಟೋಗ್ರಾಫಿ ಮಾಡ್ತೀರ ಹೌದಾ ನಮ್ಮ ನಮ್ಮದೊಂದು ಎಂಗೆಜ್ಮೆಂಟ್ ಶೂಟ್ ಇತ್ತು ಹಾಂ ಹಾಂ ಯಾ ಹದಿಮೂರು ಹತ್ತನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೀವು ನೀವು ಅವತ್ತು ಫ್ರೀ ಇರ್ತೀರಲ್ಲವಾ ಸರಿ ಸರಿ ಅದೇ ಅವತ್ತು ನಮ್ಮ ಒಂದು ಈವ್ನಿಂಗ್ ಟೈಮಲ್ಲಿ ಬಂದು ಬಿಡಿ ಹಾಂ ಫೋಟೋಗ್ರಾಪ್ ಕಳಿಸ್ತೇವೆ ನಾವು ನಿಮಗೆ ಲೊಕೇಶನ್ ಕಳಿಸ್ತೇವೆ ಮತ್ತು ನೀವು ಪೇಮೆಂಟ್ ಎಷ್ಟು ತಗೋಳ್ತೀರ ಅದಕ್ಕೆ

ಹ್ಞೂ ಸರಿ ಸರ್ ಓಕೆ ನಮಗೆ ಅದೇ ಪೇಮೆಂಟ್ ಒಂದು ಅದೇ ನೋಡುವ ಸರ್ ಅದೇ ನಿಮಗೆ ನಿಮಗೆ ನಿಮ್ಮದು ಫೋಟೋಗ್ರಾಫಿ ಇದಾದರೆ ನಮ್ಮದು ಪ್ರೀ ವೆಡ್ಡಿಂಗ್ಗೆ ಮತ್ತು ಮದುವೆಗೆ ಎಲ್ಲದಕ್ಕೂ ನಿಮಗೇನೆ ಹೇಳ್ತೇವೆ

ನಮಗೆ

ಅದೇ ನಮಗೆ ಒಂದು ಒಳ್ಳೆಯ ಫೋಟೋ ಫೋಟೋಗ್ರಾಫಿ ಬೇಕಿತ್ತು ಅದಕ್ಕೆ ನಿಮಗೆ ಕಾಲ್ ಮಾಡಿದ್ದು ನಮಗೆ ಅದೇ ಒಂದು ಫೋಟೋಗ್ರಾಫಿ ಮತ್ತು ವಿಡಿಯೋಗ್ರಾಫಿ ಎರಡೂ ಬೇಕು ಹಾಂ ನಮಗೆ ಓಕೆ ಸರ್ ಆಯಿತು ನಿಮಗೆ ನಾನು ಲೊಕೇಷನ್ ಕಳಿಸ್ತೇನೆ ನೀವು ನಾಳೆ ಬಂದು ಬಿಡಿ ಓಕೆ ತ್ಯಾಂಕ್ ಯು ಸರ್